ಹಲೋ ಹಾಂ ಯಾರು ಮಾತಾಡೋದು ಯಾರು ಮಾತಾಡೋದು ಹಾಂ ಹಾಂ ಹ್ಞೂ ಯಾವಾಗ ಯಾವಾಗ ಓ ಏ ಆದಿತ್ಯವಾರ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ ಅಮ್ಮ ಆದಿತ್ಯವಾರ ತುಂಬ ಇಲ್ಲಿ ಎಲ್ಲ ತುಂಬ ಜನ ಬರ್ತಾರಲ್ಲ ನಿಮಗೆ ರಜೆ ಕೊಟ್ಟರೆ ಹೇಗೆ ಹ್ಞೂ ಹ್ಞೂ ಹೌದಾ ಅಲ್ಲ ಇಲ್ಲಿ ಬೇರೆ ಯಾರು ಸಹ ಇಲ್ಲಲ ಎಂತ ಮಾಡೋದ್ ಹೇಳಿ ನೀವು ಆದಿತ್ಯವಾರ ಭಾರಿ ಕಷ್ಟ ಆಗ್ತದೆ ತುಂಬ ಜನ ಬರ್ತಾರಲ್ಲ ಹ್ಞೂ

ಹೌದಾ ಎಂತ ನಾನು ಒಬ್ರು ಹತ್ರ ಕೇಳಿ ನೋಡ್ತೇನೆ ಒಬ್ರು ಹತ್ರ ಕೇಳಿ ನೋಡ್ತೇನೆ ನಿಮ್ಮ ಬದಲಿಗೆ ಬೇರೆ ಯಾರು ಬರ್ತಾರಾ ನೋಡ್ತೇನೆ ಅವರು ಬಂದು ಬರ್ತಾರೆ ಅಂತ ಹೇಳಿದರೆ ನಿಮಗೆ ಕೊಡ್ತೇನೆ ಆಯ್ತ ಈಗ ಫೋನ್ ಮಾಡಿ ಕೇಳ್ತೆನೆ ಆಯ್ತ ಹಾಂ ಹಾಗೆಯಾ ಸರಿ ಇನ್ನು ಒಂದು ನಿಮಿಷ ಕಾಯಿರಿ ಹ್ಞೂ ಹಲೋ ಹಲೋ ಹಾಂ ನಾನು ಕೇಳಿದೆ ಕೇಳಿದೆ ಅವರು ನಿಮ್ಮ ಬದಲಿಗೆ ಒಬ್ರು ಬೇರೆ ಬರ್ತಾರಂತೆ ಹಾಗಾಗೀ ಕೊಡ್ತಾ ಇದ್ದೇನೆ ಆಯ್ತಾ ಹೋಗಿ ಆಯ್ತು ಹಾಂ ಮಗಳ ಎಂಗೇಜ್ಮೆಂಟಲ್ಲ ಹ್ಞೂ ಆಯ್ತ್ ಆಯ್ತು ಹ್ಞೂ ತ್ಯಾಂಕ್ ಯು ತ್ಯಾಂಕ್ ಯು